ನಾನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ನಾನು ಭಾರತನ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಇಂದನೂ ಅಂದ್ಕೊಂಡಿರೋದು ಏನೆಂದ್ರೆ ಇಡೀ ಕರ್ನಾಟಕ ಇಡೀ ಭಾರತದಲ್ಲಿ ನಮ್ಮ ಜೀವಜಗತ್ತು ಹೇಗಿದೆ ಹಾಗೆ ಪ್ರಾಣಿ ಜಗತ್ತು ಹೇಗಿದೆ ಪಕ್ಷಿ ಸಂಕುಲ ಹೇಗಿದೆ ಅಂತ ತಿಳ್ಕೊಬೇಕು ಅನ್ನೊ ಒಂದು ಇದನ್ನು ನೋಡಬೇಕು ಅನ್ನೊ ಒಂದು ಕ್ಯೂರಿಯಾಸಿಟಿ ಇದೆ ಕುತೂಹಲ ಇದೆ ಹಾಗಾಗಿ ನಾನು ಇಡೀ ನಮ್ಮ ಭಾರತದಲ್ಲಿಯೆ ಎಷ್ಟೋ ಜಾಗ ಇದೆ ಯಾರಿಗೂ ತಿಳಿದೆಯಿರೋಂಥ ತಿಳಿದೆಯಿರೋಂತಹ ಜಾಗಗಳು ಅದ್ಭುತವಾದ ಸನ್ನಿವೇಶಗಳು ಆ ಪರಿಸರ ಹಾಗಾಗಿ ತುಂಬ ನೇಚರ್ ನ ನೋಡೋಕ್ಕೆ ನೋಡೋದಕ್ಕೂ ಇಷ್ಟಪಡ್ತೀನಿ ಹಾಗೆ ಸವಿಯೋದಕ್ಕು ಇಷ್ಟಪಡ್ತೀನಿ ಹಾಗಾಗಿ ನಾನು ಭಾರತನ ನೋಡಬೇಕು ಇಡಿ ಭಾರತನ ನೊಡಬೇಕು ಅಂತ ತಿಳ್ಕೊಂಡಿದ್ದೀನಿ ಮತ್ತೆ ಈ ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳು ಹಾಗೆ ಬೇರೆ ಬೇರೆ ಕಲ್ಚರ್ಗಳು ಅವನ್ನ ಎಲ್ಲವೂ ತಿಳ್ಕೊಬೇಕು ಅಂತ ನನಗೆ ಇಷ್ಟ ಹಾಗಾಗಿ ಫಸ್ಟ್ ನಾವು ನಮ್ಮ ನಮ್ಮ ಜಗತ್ತನ್ನು ತಿಳ್ಕೊಂಡ್ರೆ ಬೇರೆ ಜಗತ್ತನ್ನ ನೋಡೋಕ್ಕೆ ಇಷ್ಟಪಡ್ಬೋದು ಹಾಗಾಗಿ ನಾನು ನಮ್ಮ ಜಗತ್ತನ್ನ ಫಶ್ಟು ಇಷ್ಟಪಡೋಕ್ಕೆ ಇಷ್ಟಪಡ್ತೀನಿ